ಅಕ್ಟೋಬರ್ ಸೆಕೆಂಡ್ ಗಾಂಧಿ ಜಯಂತಿ ಆಗಸ್ಟ್ ಫಿಫ್ಟೀನ್ತ ಇಂಡಿಪೆಂಡೆನ್ಸ್ ಡೇ ಮತ್ತು ನವಂಬರ್ ಫಸ್ಟು ಕನ್ನಡ ದಿನಾಚರಣೆ ಕರ್ನಾಟಕ ದಿನಾಚರಣೆ ಹಕ್ಟೋಬರ್ ಇಪ್ಪತ್ತೈದು ನನ್ನ ಜನ್ಮದಿನ ಜನ್ವರಿ ಒಂದು ಹೊಸ ವರ್ಷದ ಶುಭಾರಂಭ